ನಾನು ತುಂಬ ಚಿಕ್ಕ ವಯಸ್ಸಿಂದ ಅಡುಗೆ ಅಂದರೆ ನಂಗೆ ತುಂಬ ಇಷ್ಟ ಅಡುಗೆ ಮಾಡೋದಕ್ಕೆ ನಮ್ಮಅಮ್ಮ ಅಡುಗೆ ಮಾಡ್ತಾಯಿದ್ರೆ ನಾನು ಅಡ್ಗೆ ಮಾಡೋದನ್ನು ನೋಡ್ತಾನೆ ನಿಂತುಕೊಂಡಿರ್ತಾಯಿದ್ದೆ ಯಾವಾಗ್ಲೂ ನಮ್ಮಅಮ್ಮಾಗೆ ಕಲಿತ್ಕೊಳುವಂತೆ ಬಿಡು ಈ ವಯಸ್ಸಲ್ಲೆಲ್ಲ ಏನು ಇಷ್ಟು ಬೇಗ ಅಡುಗೆ ಮಾಡೋದು ಅಂತ ಅನ್ನೋರು ಆದರೂ ನಮ್ಮಅಮ್ಮನ್ಗೆ ಅಡುಗೆಯಲ್ಲಿ ಈ ಕೆಲಸ ಸಪೋರ್ಟ್ ಕೊಡ್ತಾಯಿದ್ದೆ ಆಮೇಲೆ ಒಂದಿನ ಚಪಾತಿ ಮಾಡಬೇಕು ಅಂತಂದುಬಿಟ್ಟು ಚಪಾತಿ ಮಾಡೋದಕ್ಕೆ ಅಂತ ಹೋದೆ ಚಪಾತಿ ಮಾಡ್ತಾಯಿದ್ರೆ ಆ ಚಪಾತಿ ಕಿತ್ತು ಕಿತ್ತು ಹೋಗ್ತಾಯಿತ್ತು ಆಮೇಲೆ ನಮ್ಮಅಮ್ಮ ಹೀಗೆ ಹೀಗ್ ಮಾಡಬೇಕು ಹೀಗ್ ಮಾಡಬೇಕು ಅಂತ ಅಡ್ಗೆ ಮಾಡೋದನ್ನ ಕಲಿಸ್ಕೊಟ್ರು ಅವ್ರು ಅಡುಗೆ ಮಾಡೋದು ಕಲ್ಸಿ ಒಂದು ಹದಿನೈದು ದಿನ ಕಲಿತ್ಕೊಂಡೆ ಆಮೇಲೆ ಕಲಿತ್ಕೊಂಡ್ಮೇಲೆ ನಾನೆ ಅಡುಗೆ ಮಾಡೋದನ್ನು ಪ್ರಾರಂಭಿಸ್ದೆ ನಾನು ಮೊದ್ಲು ಅಡುಗೆ ಮಾಡಿದ್ದು ಚಪಾತಿ ಚಪಾತಿ ಮಾಡಬೇಕಾದ್ರೆ ಅದಕ್ಕೆ ಪಲ್ಯ ಬೇಕಲ್ವ ಪಲ್ಯಕ್ಕೆ ಏನೇನು ತರಕಾರಿ ಬೇಕಾ ಅಥ್ವಾ ಏನು ಬೇಕು ಅದನ್ನೆಲ್ಲ ಅಮ್ಮ ಹತ್ರ ಕೇಳಿಕೊಂಡು ಚಪಾತಿ ಮಾಡೋದು ಚಪಾತಿ ಮಾಡಿಟ್ಬಿಟ್ಟು ಪಲ್ಯ ಮಾಡ್ತಾಯಿದ್ದೆ ಚಟ್ನಿ ಮಾಡೋದನ್ನು ಬರ್ತಾ ಇರಲಿಲ್ಲ ಒಂದಿನ ಚಟ್ನಿ ಮಾಡಿದೆ ಚಟ್ನಿಗೆ ಹುಣ್ಸೆಹಣ್ಣೇ ಹಾಕಿಲ್ಲ ಅದು ಟೇಸ್ಟೇ ಸಿಕ್ಕಿಲ್ಲ ಪಲ್ಯ ಚೆನ್ನಾಗಿಲ್ಲ ಚಟ್ನಿ ಚೆನ್ನಾಗಿಲ್ಲಾ ಅಂತಂದರು ಚಟ್ನಿ ಸರಿ ಇಲ್ಲ ಅಂದ ಆಮೇಲೆ ಇನ್ನೊಂದು ದಿನ ಮಾಡಿದೆ ಎಲ್ಲಿ ಏನೇನು ಹಾಕ್ಬೇಕು ಐಟಮ್ಸು ಅಂತ ಆ ಹೈಟಮ್ಸ್ ಹಾಕಿ ಚಟ್ನಿ ಮಾಡೋದನ್ನ ಕಲಿತ್ಕೊಂಡೆ ಹೀಗೆ ದಿನ ಒಂದೊಂದು ಅಡುಗೆ ಮಾಡಲು ಮಾಡೋದನ್ನು ಕಲಿತ್ಕೊಂಡು ಅಡಿಗೆ ಎಲ್ಲ ಮಾಡಿದೆ ಚೆನ್ನಾಗ ಚೆನ್ನಾಗ್ ಬಂತು ಮೊದಲು ಬಾರಿಗೆ ಅಡುಗೆ ಮಾಡಿದ ಮೇಲೆ ನನ್ಗೆ ಅನುಭವ ಅನ್ನಿಸ್ತು ಚಿಕನ್ ಮಾಡಬೇಕು ಅಂತನ್ನಿಸ್ತು ಒಂದಿನ ಚಿಕನ್ ತಗೊಬಂದ್ರು ಚಿಕನ್ ತಂದು ಚಿಕನ್ಗೆ ಏನೇನು ಹಾಕ್ಬೇಕು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲಾವಂಗ ಈರುಳ್ಳಿ ಧನ್ಯಾಪುಡಿ ಗರಮ್ ಮಸಾಲ ಪ್ರತಿ ಒಂದು ಎಲ್ಲ ಡಿಟೇಲ್ಸಾಗಿ ಬರ್ಕೊಂಡೆ ಒಂದು ಬುಕ್ಕಲ್ಲಿ ಬರ್ಕೊಂಡು ಯಾವ್ಯಾವ ಥರ ಮಾಡಬೇಕು ಅಂತ ಅಂದುಬಿಟ್ಟು ಚಿಕನ್ಗೆ ಪಸ್ಟು ಚಿಕನಿಗೆ ಎಣ್ಣೆ ಹಾಕಿದೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಶುಂಠಿ ಎಲ್ಲ ಹಾಕಿ ಫ್ರೈ ಮಾಡಿದೆ ಅದನ್ನು ಫ್ರೈ ಮಾಡಿಬಿಟ್ಟು ಪಕ್ಕದಲ್ಲಿಟ್ಕೊಂಡೆ ಇಟ್ಕೊಂಡು ಸ್ವಲ್ಪ ಹಾಯಲ್ ಬಿಟ್ಬಿಟ್ಟು ಬಾ ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಚಿಕನ್ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಚಿಕನ್ನಾ ಅದನ್ನು ಅದರಲ್ಲೇ ಪ್ರೈ ಮಾಡಿದೆ ಬಾಟ್ಲಿಯಲಿ ಈ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ರು ಅದನ್ನೆಲ್ಲ ರುಬ್ಕೊಂಡು ಪೇಸ್ಟ್ ಮಾಡಿಕೊಂಡು ಅದನ್ನು ಹಾಕಿ ಅದನ್ನು ಪ್ರೈ ಮಾಡಿ ಮುಚ್ಚಿದೆ ಮತ್ತು ತಿರ್ಗಾ ಅಡುಗೆಗೆ ಅದಕ್ಕೆ ತೆಂಗಿನಕಾಯಿ ಸಾಂಬಾರು ಪುಡಿ ಅದೆಲ್ಲ ಹಾಕ್ಬೇಕಲ್ಲ ಅದನ್ನೆಲ್ಲ ಹಾಕಿ ಮಿಕ್ಸಿ ಮಾಡಿ ಕುಕ್ಕರ್ ಇಳಿದ್ಮೇಲೆ ಮತ್ತು ಇನ್ನೊಂದು ಸರಿ ಅದನ್ನು ಕುಕ್ಕರ್ದು ಓಪನ್ ಮಾಡಿ ಅದು ಕುಕ್ಕರ್ಗೆ ಹಾಕಿ ಕುಕ್ಕರ್ ಕೂಗಿಸ್ದೆ ಕುಕ್ಕರ್ ಕೂಗಿತು ಅದಾದಮೇಲೆ ಕುಕ್ಕರ್ ಪಕ್ಕದಲ್ಲಿಟ್ಕೊಂಡೆ ಅದಕ್ಕೆ ನನಗೆ ಉಪ್ಪೇ ಹಾಕಿಲ್ಲ ನಾನು ಅದಕ್ಕೆ ಉಪ್ಪಾಕಿಲ್ಲ ಅಯ್ಯೋ ಟೇಸ್ಟ್ ನೋಡ್ತಿನಿ ಉಪ್ಪೇ ಇಲ್ಲ ಏನಪ್ಪ ಉಪ್ಪೇ ಹಾಕಿಲ್ಲಲ್ಲ ಇದು ರುಚಿ ಇಲ್ಲಲ್ಲ ಇದೆಂಥಾ ಕೆಲಸ ಮಾಡಿದೆ ಅಂತೇಳಿಬಿಟ್ಟು ಮತ್ತು ತಿರ್ಗಾ ಇಳಿಸಿ ಮತ್ತು ಉಪ್ಪಾಕಿಬಿಟ್ಟು ಕುಕ್ಕರ್ ಮತ್ತು ಕೂಗಿಸ್ದೆ ಅದು ತುಂಬ ಎಲ್ಲ ಬೆಂದೋಗಿಬಿಡ್ತು ಜಾಸ್ತಿ ಬಾಯ್ಲ್ ಆಗೋಯಿತು ಎಲ್ಲರು ಒಳ್ಳೆ ಸೊಪ್ಪ್ ಥರ ಬೇಯಿಸ್ಬಿಟ್ಟಿದ್ದಿಯಾ ಅಂತಂದರು ಸರಿ ಅದಕ್ಕೆ ರೈಸ್ ಮಾಡಿ ಮುದ್ದೆ ಮಾಡಿ ಎಲ್ಲರ್ಗೂ ಊಟ ಕೊಟ್ಟರೆ ಟೇಸ್ಟೇ ಇಲ್ಲ ಎಂಥ ಅಡುಗೆ ಮಾಡಿದೆ ನೀನು ಅಂತಂದರು ಅವಾಗ ತುಂಬ ಬೇಜಾರಾಗೋಯಿತು ನನಗೆ ಆಮೇಲೆ ಮತ್ತು ಸಾಯಂಕಾಲ ನಮ್ಮ ಅಪ್ಪನಿಗೇಳಿ ಮತ್ತು ಚಿಕನ್ ತರಿಸಿ ಮತ್ತು ಹೊಸ್ತಾಗಿ ಆರಂಭಿಸ್ದೆ ಆರಂಭಿಸಿದ್ರೆ ಆವಾಗ ಅಡುಗೆ ಮಾಡಿದ್ರೆ ತುಂಬ ಚೆನ್ನಾಗ್ ಟೇಸ್ಟಾಗಿತ್ತು ಆ ಟೇಸ್ಟ್ ನೋಡಿಬಿಟ್ಟು ಎಲ್ರು ತುಂಬ ಖುಷಿಪಟ್ರು ಮತ್ತು ನಾನ್ ಯಾವಾಗ್ಲೂ ಏನೇ ಮಾಡಿದ್ರು ನಮ್ಮಮನೇಲಿ ಮತ್ತು ಮಾಡು ಮಾಡು ಅನ್ನೋರು ನನ್ನನ್ನು ನಾನೇ ಮಾಡ್ತಾಯಿದ್ದೆ ಚಿಕನ್ ಇಷ್ಟೆಲ್ಲ ಆದಮೇಲೆ ಒಂದುಸರಿ ಕಬಾಬ್ ಮಾಡಬೇಕು ಅಂತ ಕಬಾಬ್ಗೆ ಟ್ರೈ ಮಾಡಿದೆ ಅದಕ್ಕೇನೇನು ಬೇಕು ಅಂತಂದ್ಬಿಟ್ಟು ಎಲ್ಲ ಹಾಕಿ ಕಬಾಬ್ಗೆ ಕಬಾಬ್ ಇಟ್ಟರೆ ಬಾಂಡ್ಲಿ ಎಣ್ಣೆ ಇಟ್ಟೆ ಎಣ್ಣೆ ಇಟ್ಬಿಟ್ಟು ಕಬಾಬ್ ಮಾಡ್ತಾಯಿದ್ದಿನಿ ಅದು ಹೇಗಾಯ್ತು ಅಂತ ಗೊತ್ತಿಲ್ಲ ಬಾಂಡ್ಲಿ ಕೆಳಗಡೆ ಮಡಿಸ್ಕೊಂಬಿಡ್ತು ಕೈ ಮೇಲೆ ಎಣ್ಣೆ ಎಲ್ಲ ಸುರ್ಕೊಂಬಿಡ್ತು ಕೈ ತುಂಬ ಬೊಬ್ಬೆ ಬಂದು ಕೈಯೆಲ್ಲ ಊತ ಬಂತು ಬೊಬ್ಬೆ ಬಂದುಬಿಡ್ತು ಆಮೇಲೆ ಸರಿ ನಾನೇನು ಮಾಡಿದೆ ಕೈ ಊತ ಬಂದು ಬಡ್ಕೊಂಡು ಗಲಾಟೆ ಮಾಡಿ ಹಾಸ್ಪೆಟ್ಲಿಗೋಗಿ ಬಂದ್ವಿ ಕೈ ಊತ ಬಂದಿದ್ರೂ ನಾನು ಮತ್ತ ತಿರ್ಗಾ ಆ ಕಬಾಬ್ ನಾನೇ ಮಾಡಬೇಕು ಅಂತ ನಾನೇ ಮಾಡಿದೆ ಕಬಾಬು ಅದು ಅಷ್ಟು ಟೇಸ್ಟಿಯಾಗಿತ್ತು ಮತ್ತು ಚೆನ್ನಾಗು ಇತ್ತು ಹಿಂಗೆ ಮಾಡಿ ನಾನು ಅಡ್ಗೆ ಕಲಿತ್ಕೊಂಡೆ ಆದ್ರೆ ಇದು ನನ್ನ ಜೀವನದಲ್ಲಿ ಮರೆಯಕ್ಕಾಗದೆ ಇರೋ ಅಂಥ ಅನ್ಭವ ಏಕೆ ಅಂದರೆ ನಾನು ಕೈಮೇಲೆ ಎಣ್ಣೆ ಸುಲ್ಕೋ ಸುಟ್ಕೊಂಡ್ನಲ್ಲ ಕಬಾಬ್ ಮಾಡಿ ಅದಿನ್ನೂ ಇವತ್ವರ್ಗು ಕಲೆ ಹೋಗಿಲ್ಲ ಆ ಕಲೆ ಹಂಗೇ ಇವೆ ಯಾವಾಗ ಮಾಡಿದ್ರು ಕಬಾಬ್ ನೆನಪೆ ನನಗೆ ಹಿಂಗ್ ಕಬಾಬ್ ಮಾಡಿದ್ನಲ್ಲ ಹಿಂಗಾಗೋಯ್ತಲ್ಲ ಅಂತ ಅಲ್ಲಿ ಮತ್ತು ಮಟನ್ನು ತಗೊಬಂದ್ರು ಮಟನಲ್ಲಿ ಕೈಮಾ ಉಂಡೆ ಮಾಡಬೇಕು ಅಂತ ಇಷ್ಟ ಆಯಿತು ನನಗೆ ಅದನ್ನ ನಮ್ಮಅಮ್ಮ ಯಾವಾಗಲೂ ಚೆನ್ನಾಗ್ ಮಾಡ್ತಾಯಿದ್ರು ನಾನು ಮಾಡಬೇಕು ನಾನು ಕಲಿತ್ಕೋಬೇಕು ಅಂತಂದ್ಬಿಟ್ಟು ಕೈಮಾ ಉಂಡೆಗೆ ಮಟನ್ ತರಿಸಿ ಕೈಮಾ ಮಾಡಿ ಮಾಡೋದು ಹೇಗೆ ಅಂತ ಅಮ್ಮ ಹತ್ರ ಎಲ್ಲ ಹೇಳಿಸ್ಕೊಂಡೆ ಅದು ಕೈಮಾ ಎಲ್ಲ ಚೆನ್ನಾಗ್ ಸಣ್ಣಗೊಡಿಸ್ಕೊಂಡು ಅದನ್ನು ತುಂಬ ಪುಡಿ ಪುಡೀ ಥರ ಮಾಡಿಕೊಬೇಕು ಮಾಡಿಕೊಂಡು ಅದನ್ನು ಮಿಕ್ಸಿಲಿ ಹಾಕ್ಕೊಂಡು ಪಕ್ಕಕ್ಕಿಟ್ಕೊಂಡು ಅದಕ್ಕೆ ಅಡ್ಗೆಗೆ ಏನೇನು ಸಾಂಬಾರು ಬೇಕು ಗರಮ್ ಮಸಾಲ ಅಂತೆ ಧನ್ಯಾ ಪುಡಿ ಅಂತೆ ಮೆಣಸಿನ್ಕಾಯಿ ಅಂತೆ ಮತ್ತು ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಶುಂಠಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಎಲ್ಲ ರುಬ್ಬಿದೆ ಅದ್ರ ಜೊತೆಗೆ ಕಳ್ಳೆ ಪಪ್ಪು ಅದು ತೆಂಗಿನಕಾಯಿ ಎಲ್ಲ ಹಾಕಿ ಮಿಕ್ಸಿ ಮಾಡಿಕೊಂಡು ಆಮೇಲೆ ಮತ್ತು ತಿರ್ಗಾ ಮಟನ್ನು ಅದಕ್ಕೆ ಹಾಕಿ ಅದನ್ನು ಗ್ರೈಂಡ್ ಮಾಡಿಕೊಂಡೆ ಗ್ರೈಂಡ್ ಮಾಡಿಕೊಂಡು ಎಲ್ಲ ಉಂಡೆಗಳು ಮಾಡ್ಕೊಂಡು ಇಟ್ಕೊಂಡು ಅದಕ್ಕೆ ಸಾಂಬಾರು ಮಾಡಬೇಕು ಆ ಸಾಂಬಾರು ಮಾಡೋದು ಹೇಗೆ ಅಂತ ಅದು ನನ್ಗೆ ಗೊತ್ತಿರಲಿಲ್ಲ ಆಮೇಲೆ ಸಾಂಬಾರು ಏನು ಮಾಡೋದು ಹೆಂಗ್ ಮಾಡೋದು ಅನ್ಕೊಂಡು ಮತ್ತು ಮಾಮುಲಿ ಬೇಳೆಸಾರು ಥರ ಅದನ್ನು ಮಸಾಲೆ ಹಾಕ್ಬಿಟ್ಟು ಸಾಂಬಾರಿಗೇ ರೆಡಿ ಮಾಡಿದೆ ರೆಡಿ ಮಾಡಿದ್ರೆ ಇವು ಎಲ್ಲರ್ಗೂ ಆಯ್ತು ಉಂಡೆಗಳೆಲ್ಲ ಹಾಗೆ ಮಾಡಿದೆ ಕರಗೇ ಇಲ್ಲ ಚೆನ್ನಾಗ್ ಬಂತು ಕಬಾಬು ಕೈಮಾ ಉಂಡೆ ಬಂದರೆ ಏನಾಯಿತು ಎಲ್ಲರು ಊಟ ಮಾಡಬೇಕಾರೆ ಬೇಳೆಸಾರು ಥರ ಮಾಡಿದಿಯಾ ಇದು ಸಾರಾ ಇದು ಮಟನ್ ಸಾರಾ ಅಂತಂದರು ಆಮೇಲೆ ನನ್ಗೇನು ಗೊತ್ತು ಅದಕ್ಕೆ ಬೇಳೆ ಹಾಕ್ಬೇಕು ರಸ ರಸಮ್ ಥರ ಮಾಡಿ ಅದ್ರೊಳಗಡೆ ಬಿಡಬೇಕು ಅಂತ ನಾನು ಅನ್ಕೊಂಡಿದ್ದು ಅದನ್ನು ಅಮ್ಮನ ಕೇಳಬೇಕಾಗಿತ್ತು ನಾನು ಕೇಳಲಿಲ್ಲ ನಾನೇ ಸ್ವತಹ ಮಾಡಿದೆ ಮಾಡಿದಕ್ಕೆ ಅದು ಆ ಥರ ಬಂತು ಅದು ಒಂದು ನನಗೆ ಅನುಭವ ಈ ಥರ ತಪ್ಪು ಮಾಡಿದೆನಲ್ಲ ಹೇಳಿಸ್ಕೊಂಡ್ ಮಾಡಬೇಕಾಗಿತ್ತು ಗೊತ್ತಾಗಿಲ್ಲಲ್ಲ ಅಂತ ಅನ್ಕೊಂಡು ಅವತ್ತಿಂದ ಯಾವ ಅಡುಗೆ ಮಾಡಬೇಕು ಅಂದ್ರು ಒಂದು ಬುಕ್ಕಲ್ಲಿ ಬರ್ಕೊಂಬಿಡೋದು ಏನೇನು ಐಟಮ್ಸ್ ಬೇಕು ಅಂತ ಅದನ್ನು ನೋಡಿಕೊಂಡೇ ಅಡುಗೆ ಮಾಡೋದು ಕಲ್ತು ಕಲಿತ್ಕೊಂಡೆ ಇವಾಗಲು ಅಷ್ಟೇ ನನ್ನ ಮಗಳು ಕೂಡ ಅಷ್ಟೇ ಯಾವ್ದೊಂದು ಮಾಡಬೇಕು ಅಂದರೆ ಬಾಯಲ್ಲಿ ಹೇಳಿದ್ರೆ ಮಾಡಲ್ಲ ಅದನ್ನು ಲೀಸ್ಟ್ ಏನು ಬೇಕೋ ಅದನ್ನು ಬರ್ಕೊಂಡು ಅಡ್ಗೆ ಮಾಡೋದು ಹೇಗೆ ಅಂತಂದ್ಬಿಟ್ಟು ಅಡ್ಗೆ ಮಾಡು ಮಾಡೋದನ್ನ ಮಾಡ್ತಾಯಿದಿವಿ ಹಿಂಗೆ ಈ ಥರ ಎರಡು ಸರಿ ನನ್ಗೆ ಅನುಭವ ಆಯಿತು ಏನು ಅನುಭವ ಅಂದರೆ ಕೈ ಸುಟ್ಕೊಂಡೆ ಒಂದುಸರಿ ಅದು ಉಪ್ಪೇ ಹಾಕಿಲ್ಲ ಸಾಂಬಾರ್ಗೆ ಆ ಥರ ಮಾಡಿದೆ ಚಿಕನ್ ಸಾಂಬಾರಿಗೆ ಹಿಂಗಾಗಿ ಅಡುಗೆ ಮಾಡೋದು ಈಗ ಅನುಭವದಿಂದ ನಾನು ಒಂದು ಪಾಠ ಕಲಿತಂಗಾಯ್ತು ಯಾವ್ದೊಂದಕ್ಕೂ ಇನ್ನು ಮುಂದೆ ಮುಂದೆ ಅಡುಗೆ ಮಾಡಬೇಕು ರುಚಿ ರುಚಿಯಾಗಿ ಅದು ಮಾಡ್ಬೇಕು ಕಬಾಬ್ ಮಾಡ್ಬೇಕು ಕಬಾಬ್ ಹೆಂಗೆ ಕೆಟ್ಟೋಯಿತು ಅದನ್ನು ಸರಿ ಮಾಡೋದನ್ನು ಹೆಂಗ್ ಕಲಿಬೇಕು ಈ ಪ್ರೈ ಮಾಡೋದು ಯಾವ್ತರ ಮಾಡಬೇಕು ಅನ್ನೋದು ಬಿರಿಯಾನಿ ಮಾಡೋದು ಯಾವ್ತರ ಮಾಡಬೇಕು ಅನ್ನೋದನ್ನೆಲ್ಲ ಕಲಿತ್ಕೊಂಡು ಅಡುಗೆ ಮಾಡೋದನ್ನು ಇವಾಗ ಅಡುಗೆ ಮಾಡ್ತಿನಿ ತುಂಬ ರುಚಿಯಾಗಿ ಮಾಡ್ತಿನಿ ಯಾರೊಬ್ಬರು ಅಡುಗೆ ಊಟಕ್ಕೆ ಬಂದರೆ ತುಂಬ ಚೆನ್ನಾಗಿದೆ ಟೇಸ್ಟು ಎಲ್ಲಿ ಕಲಿತ್ಕೊಂಡೆ ಹೆಂಗ್ ಮಾಡ್ತಿಯಾ ನೀನು ನಮಗೂ ಸ್ವಲ್ಪ ಹೇಳಿಕೊಡು ಈ ಥರ ಅಡುಗೆ ಮಾಡೋದನ್ನು ಏನೇನು ಹಾಕ್ತಿಯಾ ನೀನು ವೆರೈಟಿ ಆದರೂ ನಾವು ಈ ಥರ ಮಸಾಲೆ ಹಾಕ್ತಿವಿ ಗೊತ್ತೆ ಆಗೋಲ್ಲ ಈ ಮಸಾಲೆ ರುಚಿ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ತಾಯಿರ್ತಾರೆ